ಮಾನವನ ಬದುಕಿನಲ್ಲಿ ಅನೇಕ ರೀತಿಯಾದಂತಹ ವಸ್ತುಗಳ ಸಂಗ್ರಹವನ್ನು ಆಭರಣಗಳನ್ನ ತನಗೆ ಇಷ್ಟವಾದಂಥ ಪ್ರೀತಿಯ ಆಕರಗಳನ್ನ ಕೂಡಿಡುವಂತಹ ಒಂದು ಕೆಲಸ ಆಗ್ತದೆ ಅಂಥವುಗಳಲ್ಲಿ ನನ್ನ ಬಳಿ ಇರುವಂತಹ ಎರಡು ಸಾವಿರ ಪುಸ್ತಕಗಳಲ್ಲಿ ನನಗೆ ಬಹು ಇಷ್ಟವಾದಂತಹ ಎರಡು ಪುಸ್ತಕಗಳು ಅಂತ ಹೇಳಿದರೆ ಒಂದು ಶರಣರ ಸಂಪುಟಗಳು ಹದಿನಾರು ಸಂಪುಟಗಳ ಪುಸ್ತಕ ಇದೆ ಎರಡು ಮಂಕುತಿಮ್ಮನ ಕಗ್ಗ ಡಿ ವಿ ಗುಂಡಪ್ಪನವರು ಬರೆದಂತಹ ಒಂದು ವಿಶೇಷವಾದಂತಹ ಪುಸ್ತಕ ನನ್ನ ಬಳಿ ಇದೆ ಈ ಎರಡೂ ಪುಸ್ತಕಗಳು ನನ್ನ ವೃತ್ತಿ ಬದುಕಿಗೆ ವೈಯಕ್ತಿಕ ಬದುಕಿಗೆ ಮತ್ತು ಜನ ಸಾಮಾನ್ಯರಿಗೆ ನಾನು ಉಪನ್ಯಾಸಗಳ ಮೂಲಕ ಬದುಕನ್ನು ಕಟ್ಟಿ ಕೊಡೋದಕ್ಕೆ ಪೂರಕವಾದಂಥವು ಅವುಗಳಲ್ಲಿ ಮಂಕುತಿಮ್ಮನ ಕಗ್ಗ ನನಗೆ ಬಹಳ ಇಷ್ಟವಾದಂತಹ ಪುಸ್ತಕ ಆ ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂತಹ ಪ್ರತಿಯೊಂದು ಪದ್ಯಗಳೂ ಸಹ ಮಾನವನ ಬದುಕನ್ನು ಉನ್ನತೀಕರಿಸುವ ಮೌಲ್ಯಗಳನ್ನು ಹೆಚ್ಚಿಸುವ ಬದುಕನ್ನು ಕಟ್ಟಿ ಕೊಡುವಂಥ ಕೆಲಸವನ್ನ ಮಾಡ್ತವೆ ಅಂಥವುಗಳಲ್ಲಿ ಒಂದು ಪದ್ಯ ಅಡಿಜಾರಿ ಬೀಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ದುಡುಕಿ ಮತಿದಪ್ಪುವುದು ತಪ್ಪನೊಪ್ಪೆನ್ನುವುದು ಬದುಕೆಂಬುದಿದು ತಾನೆ ಮಂಕುತಿಮ್ಮ ಅಂತೇಳಿ ಮಾನವನು ತನ್ನ ಬದುಕಿನಲ್ಲಿ ಅನೇಕ ರೀತಿಯಾದಂತಹ ತಪ್ಪು ಒಪ್ಪುಗಳನ್ನು ಮಾಡ್ತಾ ಎಡವ್ತಾ ಹೆಜ್ಜೆಯನ್ನ ತಿದ್ದಿಕೊಳ್ತಾ ಬದುಕನ್ನು ನಡೆಸ್ಕೊಂಡು ಹೋಗುವಂತಹದ್ದನ್ನು ಭಾಳ ಮಾರ್ಮಿಕವಾಗಿ ಡಿ ವಿ ಗುಂಡಪ್ಪನವ್ರು ವಿವರಿಸಿದ್ದಾರೆ ಜೊತೆಯಲ್ಲಿ ಬದುಕಿನ ಬೆದೆಕಾಟ ಹೇಗಿರುತ್ತೆ ಅನ್ನೋದಕ್ಕೆ ಮತ್ತೊಂದು ಪದ್ಯವನ್ನು ಹೇಳ್ತಾರೆ ಬದುಕೆಲ್ಲ ಬೆದಕಾಟ ಚಣಚಣವು ಹೊಸಹಸಿವು ಬದಕೆಲ್ಲ ಬೆದಕಾಟ ಚಣಚಣವು ಹೊಸಹಸಿವು ಅದಕಾಗಿ ಇದಕಾಗಿ ಮತ್ತೊಂದಕಾಗಿ ಅಧಿಕಾರ ಸಿರಿಸೂಗಸು ಐಶ್ವರ್ಯಗಳ ನೆನೆದು ಮನ ಕುದಿಯುತಿಹದಾವಗಂ ಮಂಕುತಿಮ್ಮ ಅಂದರೆ ನಮ್ಮ ಬದುಕಿನ ಪಯಣದಲ್ಲಿ ಅನೇಕ ರೀತಿಯಾದಂತಹ ಆಕಾಂಕ್ಷೆಗಳನ್ನು ಆಸೆಗಳನ್ನು ಹೊತ್ತು ಹೊರಡ್ತೇವೆ ಅವುಗಳಲ್ಲಿ ಪ್ರಮುಖವಾಗಿ ಅಧಿಕಾರ ಸಿರಿ ಸಂಪತ್ತು ಇವುಗಳ ಬೆನ್ನ ಹತ್ತಿ ಹೊರಟಂಥ ಮನುಷ್ಯ ತನ್ನ ಬದುಕಿನಲ್ಲಿ ಯಾವ ರೀತಿಯಲ್ಲಿ ತನ್ನನ್ನು ತಾನು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾನೆ ಅನ್ನುವಂಥದ್ದನ್ನು ಕವಿ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಅಧಿಕಾರ ಬಂದಾಗ ಐಶ್ವರ್ಯ ಸಿಕ್ಕಾಗ ಸಂಪತ್ತು ಬಂದಂತಹ ಸಂದರ್ಭದಲ್ಲಿ ನಾವು ಬೆಳೆದು ಬಂದ ದಾರಿಯನ್ನು ಮರೀಬಾರದು ನಮಗೆ ಯಾರು ನೆರವನ್ನು ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಮರಿಸಿಕೊಳ್ಬೇಕು ನಮ್ಮಿಂದ ಸಮಾಜಕ್ಕೆ ಏನು ಉಪಯೋಗ ಆಗಬೇಕು ಅನ್ನುವ ನಿಟ್ಟಿನೊಳಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕೇ ಹೊರತು ನಾನು ನನ್ನದು ನನ್ನ ಮನೆ ನನ್ನ ಕುಟುಂಬ ಅನ್ನುವಂಥ ಸ್ವಾರ್ಥದ ಚಿಂತನೆಯಲ್ಲಿ ಬದುಕಿದ್ದರೆ ಅದು ಸಾರ್ಥಕ ಬದುಕಲ್ಲ ಅನ್ನುವಂತಹ ಮಾರ್ಮಿಕ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಇನ್ನು ಕೆಲವರು ಸಾಕಷ್ಟು ಪದವಿಯನ್ನು ಪಡ್ಕೊಂಡಿರ್ತಾರೆ ಐಶ್ವರ್ಯ ಇರುತ್ತೆ ಅಂತಸ್ತು ಇರುತ್ತೆ ಯೌವ್ವನ ಇರುತ್ತೆ ತಾಕತ್ತು ಇರುತ್ತೆ ಆದರೆ ನನ್ನಿಂದೇನೂ ಸಾಧ್ಯವಿಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನುವಂತಹ ಉದಾಸೀನ ಭಾವ ಮತ್ತು ನಿರಾಸೆ ನಿರುತ್ಸಾಹದಿಂದ ಬದುಕಿನಲ್ಲಿ ಬಹಳಷ್ಟು ಹಿಂದಕ್ಕೆ ಉಳ್ಕೊಳ್ತಾರೆ ಅವರನ್ನ ಕುರಿತು ಮಂಕುತಿಮ್ಮನ ಕಗ್ಗದಲ್ಲಿ ಭಾಳ ಚೆಂದ ಹೇಳಿದ್ದಾರೆ ಏನಾನುಮಂ ಮಾಡು ಕೈಗೆ ದೊರತುಜ್ಜುಗವ ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ಹೀನಮಾವುದುಮಿಲ್ಲ ಜಗದ ಗುಡಿಯೂಳಿಗದಿ ತಾಣ ನೆನಗಿಹುದಿಲ್ಲಿ ಮಂಕುತಿಮ್ಮ ಅಂದರೆ ನೀನು ನನ್ನಿಂದ ಆಗೋಲ್ಲ ನಾನು ಚಿಕ್ಕವನು ನನ್ನ ಹತ್ತಿರ ದುಡ್ಡಿಲ್ಲ ಶಕ್ತಿ ಇಲ್ಲ ಸಹಾಯ ಮಾಡೋವ್ರಿಲ್ಲ ನಾನು ಏನು ಮಾಡಲಿ ಅಂತ ಕೊರೊಗೋದಿಕ್ಕೆ ಬದಲಾಗಿ ಜಗತ್ತಿನಲ್ಲಿರುವಂತಹ ಯಾವುದಾದ್ರು ಒಂದು ಕೆಲಸ ಮಾಡಿ ಒಂದು ಪ್ಲಾಸ್ಟಿಕ್ ಕಾಯೋದರಿಂದ ಹಿಡಿದು ನೀನು ದೊಡ್ಡ ಯಂತ್ರ ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ನಿನ್ನ ಸಾಮರ್ಥ್ಯಕ್ಕೆ ಹೊಂದಿಕೊಳ್ಳುವಂಥ ಒಂದು ಕೆಲಸ್ದಲ್ಲಿ ತೊಡಗು ಯಾವ ಕೆಲಸವೂ ಕೀಳಲ್ಲ ಯಾವ ಕೆಲಸವೂ ಮೇಲಲ್ಲ ಚಪ್ಪಲಿ ಹೊಲಿಯುವವ್ನಿಗೆ ಎಷ್ಟು ಬೆಲೆ ಇದೆಯೋ ಪ್ರಧಾನಿ ಸ್ಥಾನದಲ್ಲಿರುವವನಿಗೂ ಅಷ್ಟೇ ಬೆಲೆ ಇರುತ್ತೆ ಆ ಕಾರಣಕ್ಕಾಗಿ ಹೀನಮಾವುದುಮಿಲ್ಲ ಜಗದ ಗುಡಿಯೂಳಗದಿ ಅಂದರೆ ಈ ಜಗತ್ತಿನಲ್ಲಿ ಕೀಳು ಅನ್ನುವಂಥದ್ದಿಲ್ಲ ನಿನಗೆ ಸಮಯ ಪ್ರಜ್ಞೆ ಅದರ ಬಗ್ಗೆ ಇರುವ ಶ್ರದ್ಧೆ ಅದರಲ್ಲಿ ನೀನು ಕಂಡುಕೊಳ್ಳುವ ಸಂತೋಷ ಅದರಿಂದ ಬರತಕ್ಕಂಥ ಲಾಭ ನಿನ್ನ ವ್ಯಕ್ತಿತವನ್ನು ನಿನ್ನ ಕುಟುಂಬವನ್ನು ನಿನ್ನ ಆರೋಗ್ಯವನ್ನು ಉದ್ಧರಿಸ್ತದೆ ಅಂತೇಳಿ ಬಹಳ ಸುಂದರವಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಹೇಳ್ತಾ ಹೋಗ್ತಾರೆ ಅವರು ಹೇಳುವ ರೀತಿಯಲ್ಲಿ ನಾವು ಯಾವತ್ತೂ ಸಹ ನಗುಮೊಗದಿ ಲೋಗರವಿಕಾರಂಗಳನು ನೋಡಿ ಬಿಗಿತುಟಿಯ ದುಡಿವೊಂದು ನೋವಪಡುವೊಂದು ಪಗುವಿಶ್ವ ಜೀವನದ ಜೀವಾಂತರಾಳದಲಿ ನಗುನಗುತ ಬಾಳ್ ತೆರಳು ಮಂಕುತಿಮ್ಮ ಅಂತೇಳಿ ನಾವು ದುಡಿಯುವಾಗ ಕಷ್ಟ ಬಂದಾಗ ನಮ್ಮ ಹಿಂದೆ ಮುಂದೆ ನಗುವರನ್ನ ಕಂಡು ನೀನು ಅಸಹ್ಯ ಪಟ್ಟುಕೊಳ್ಬೇಡ ಕೀಳು ಅಂತ ಭಾವಿಸಬೇಡ ಅವ್ರೆಲ್ಲದಕು ಮೌನದ ಉತ್ತರವನ್ನು ಕೊಡ್ತಾ ನೀನು ಶ್ರದ್ಧೆ ಭಕ್ತಿ ಮತ್ತು ಶ್ರಮದಿಂದ ನಿನ್ನ ಬದುಕನ್ನು ಕಟ್ಟುಕೋ ನಿನ್ನ ಜೊತೆಯಲ್ಲಿ ಸುಂದರ ಬದುಕನ್ನು ಕಟ್ಟಿಕೊಂಡು ಆ ನಂತರಲ್ಲಿ ನಗು ನಗ್ತಾ ಜೀವನವನ್ನು ಸಾಗಿಸುವನ್ನುವಂತಹ ಡಿ ವಿ ಗುಂಡಪ್ಪನವರ ಆ ಮಂಕುತಿಮ್ಮನ ಕಗ್ಗ ನಿಜಕ್ಕೂ ಕನ್ನಡ ನಾಡಿಗೆ ಅಥವಾ ಈ ಸಾಹಿತ್ಯ ಲೋಕದ ಒಂದು ಭಗವದ್ಗೀತೆ ಅಂತೇಳಿ ನಾನು ಅದು ಭಾವಿಸ್ತೇನೆ ಯಾರಿಗೆ ನೋವಾಗುತ್ತೆ ಅವಮಾನ ಆಗುತ್ತೆ ಏನೂ ತೋಚದಂಥ ಸಂದರ್ಭದಲ್ಲಿ ಮಂಕುತಿಮ್ಮನ ಕಗ್ಗದ ಒಂದೊಂದು ಪದ್ಯವೂ ಸಹ ನಮ್ಮ ಬದುಕಿಗೆ ಚೈತನ್ಯವನ್ನು ನೀಡ್ತವೆ ಆಸೆಯನ್ನು ಹುಟ್ಟಿಸ್ತವೆ ಭರವಸೆಯನ್ನ ಕೊಡ್ತವೆ ಬದುಕನ್ನು ಕಟ್ಟಿಕೊಳ್ತವೆ ಆ ನಿಟ್ಟಿನಲ್ಲಿ ಬದುಕಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಬಂದದ್ದೆಲ್ಲ ಬರಲಿ ದೇವರ ದಯೆಯೊಂದಿರ್ಲಿ ಅಂತ ಹೇಳಿ ಹೇಳ್ತಾ ಈ ಅತ್ಯಂತ ಮೂಲ್ಯವಾದಂಥ ಒಂದು ಕೃತಿ ನನ್ನ ಬದುಕಿಗೆ ನನ್ನ ವೃತ್ತಿ ಬದುಕಿಗೆ ನನಗೆ ಉಪನ್ಯಾಸಗಳ ಸಂದರ್ಭದಲ್ಲಿ ಸಾಕಷ್ಟು ಜನ ಮನ್ನಣೆಗೆ ಕಾರಣವಾಗುವ ರೀತಿಯಲ್ಲಿ ಅನೇಕ ಪದ್ಯಗಳನ್ನು ನಾನು ಹೇಳೋದಿಕ್ಕೆ ಬಹಳ ಸಂತೋಷದಿಂದ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಈ ಮಾತುಗಳು ಪ್ರೇಕ್ಷಕರಿಗೆ ಇಷ್ಟ ಆಗಿ ಅನೇಕ ಬಾರಿ ಚಪ್ಪಾಳೆ ತಟ್ಟಿದಾಗ ಮತ್ತಷ್ಟು ಪದ್ಯಗಳನ್ನು ಕಲಿತಾ ಅವ್ರ ಮುಂದೆ ಪ್ರಚುರಪಡ್ಸ್ತಾ ಹೊರಟಿದ್ದೇನೆ ಈ ಮಾತುಗಳು ಡಿ ವಿ ಗುಂಡಪ್ಪನವರ ಮಾತುಗಳು ನನ್ನದೇ ಬದುಕಿನ ಅನೇಕ ಘಟನೆಗಳನ್ನು ವಿವರ್ಸೋದಕ್ಕೆ ಜನರನ್ನು ಜಾಗೃತಿ ಮೂಡ್ಸೋದಕ್ಕೆ ಕಾರಣೀಭೂತವಾಗಿದಾವೆ ಅನ್ನುವ ಹೆಮ್ಮೆ ನನ್ನದು